ಜನವರಿ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ನಾಲ್ಕು ಎರಡು ಸಾವಿರ್ದ ಇಪ್ಪತ್ತ್ಮೂರು ಏಪ್ರಿಲ್ ಏಳು ಎರಡು ಸಾವಿರ್ದ ಇಪ್ಪತ್ತ್ಮೂರು ಮಾರ್ಚಿ ಏಳು ಎರಡು ಸಾವ್ರ್ದ ಇಪ್ಪತ್ತ್ಮೂರು ಮೇ ಎಂಟು ಎರಡು ಸಾವ್ರ್ದ ಇಪ್ಪತ್ತ್ಮೂರು